ನನ್ನ ಉದ್ಯೋಗ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಲಿಕ್ಕೆ ಅಂತ ಬಂದರೆ ನಾನು ಪಿ ಯು ಸಿ ಮಾಡಿದ್ದು ವಾಣಿಜ್ಯ ಶಾಸ್ತ್ರ ಅದರ ಅಡಿಯಲ್ಲಿ ಡಿಗ್ರಿ ಮಾಡಿದ್ದು ಬಿ ಬಿ ಎಮ್ ಈಗ ಅದರಡಿಯಲ್ಲಿ ನಾನು ಎಮ್ ಬಿ ಎ ಮಾಡ್ತಿದ್ದೇನೆ ಎಮ್ ಬಿ ಎ ಇನ್ ಎಚ್ ಆರ್ ಏಕೆಂದರೆ ಕೆಲವೊಬ್ಬರಿಗೆ ಕೆಲವೊಂದು ಉದ್ದೇಶದಿಂದ ಓದ್ತಾರೆ ಕೆಲವೊಬ್ಬರು ಕೆಲವೊಂದು ಆಸೆಗಳನ್ನಿಟ್ಟುಕೊಂಡು ಓದ್ತಾರೆ ಆದರೆ ನಾನು ನನ್ನ ತಂದೆ ನನ್ನ ತಾಯಿಯ ಆಸೆ ಪ್ರಕಾರ ಎಮ್ ಬಿ ಎ ಇನ್ ಎಚ್ ಆರ್ ಮಾಡ್ತಾ ಇದ್ದೇನೆ ಇದು ನನಗೂ ಕೂಡ ಒಪ್ಪಿಗೆ ಇದೆ ಏಕೆಂದರೆ ನನಗೆ ಚಿಕ್ಕ ವಯ್ಸಿಂದಲೂ ಇದನ್ನು ಹೇಳಿ ಬೆಳೆಸಿದ್ದಾರೆ ಓದ್ಬೇಕು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅದರಿಂದ ನಮ್ಮ ಸ್ಥಾಯಿ ಹೆಚ್ಚಾಗ್ತದೆ ನಮ್ಮ ಹೆಮ್ಮೆ ಹೆಚ್ಚಾಗ್ತದೆ ಅಂತ್ಹೇಳಿ ಎಚ್ ಆರ್ ಆಗಲಿಕ್ಕೆ ಕೆಲವೊಂದು ಲಕ್ಷಣ ಗುಣಲಕ್ಷಣಗಳು ಪ್ರತಿಯೊಬ್ರರಲ್ಲು ಬೇಕು ಅದೇ ರೀತಿ ಎಲ್ಲರಿಗೂ ಕೂಡ ಇರ್ತದೆ ಅವರ ಅವರ ವೈಯಕ್ತಿಕ ಜೀವನಗಳಲ್ಲಿ ಯಾವ ಯಾವ ರೀತಿ ಅವರು ಫೇಸ್ ಮಾಡಿರ್ತಾರೆ ಅನ್ನೋದು ಯಾರಿಗೂ ತಿಳಿದಿರೋದಿಲ್ಲ ಆದ್ದರಿಂದ ಕೆಲವೊಬ್ರಿಗೆ ಕೆಲವೊಂದು ಇಷ್ಟ ಇರ್ತದೆ ಕೆಲವೊಬ್ರು ಅರ್ಧದಲ್ಲೇ ವಿದ್ಯಾಭ್ಯಾಸ ನಿಲ್ಲಿಸಿ ಕೆಲಸಕ್ಕೆ ಹೋಗುವವ್ರು ಇರ್ತಾರೆ ಅದೇ ರೀತಿ ಬಂದ್ರೆ ನಾನು ಕೂಡ ನಮ್ಮ ಮನೆಯಲ್ಲಿ ಕೂಡ ಕೆಲವೊಂದು ಘಟನೆಗಳಲ್ಲಿ ಕೆಲವೊಂದು ಸಮಯದಲ್ಲಿ ಹಣಕಾಸಿಗೆ ತೊಂದರೆಯಾಗ್ತದೆ ಆ ಟೈಮಿನಲ್ಲಿ ಕೂಡ ನಾನು ಡಿಗ್ರಿ ಮುಗಿಸಿದ ನಂತರ ನನಗೆ ಆರು ತಿಂಗ್ಳು ಸಮಯ ಇರ್ತದೆ ನಾವು ಕಾಲೇಜಿಗೆ ಜ್ವಾಯಿನ್ ಆಗಲಿಕ್ಕೆ ಎಮ್ ಬಿ ಎಗೆ ಜ್ವಾಯಿನ್ ಆಗಲಿಕ್ಕೆ ಆ ಟೈಮಿನಲ್ಲಿ ನಾನು ಎಂಥ ಮಾಡ್ತೇನೆ ಅಂದರೆ ಸುಮ್ಮನೆ ಕೂಡಲಿಕ್ಕೆ ಬೇಡ ಸುಮ್ಮನೆ ಮನೆಯಲ್ಲಿ ಕೂಡೋದರಿಂದ ಎಂಥ ಕೂಡ ಬದ್ಲಾಗೋದಿಲ್ಲ ಯಾವುದು ಕೂಡ ಬದ್ಲಾಗೋದಿಲ್ಲ ಈಗ ನನಗೆ ಅವಶ್ಯಕತೆ ಇದೆ ಆದ್ದರಿಂದ ನಾ ಏನಾದ್ರೂ ಮಾಡ್ಲೇ ಬೇಕು ಹಾಗಂತ್ಹೇಳಿ ನಾನು ಒಂದು ಬಟ್ಟೆ ಅಂಗಡಿ ಅದು ಬಂದು ಫ್ರಾಂಚೈಸಿ ಬರ್ತದೆ ಅದು ಅದು ದೊಡ್ಡದು ಒಂದು ಕಂಪೆನಿಯ ಅಂಡರಲ್ಲಿ ಕೆಲಸ ಮಾಡುವಂತಹ ಒಂದು ಫ್ರಾಂಚೈಸಿ ಬರ್ತದೆ ಇಂಡಿಯನ್ ಟರನ್ ಅಂತ ಹೇಳಿ ಅದು ನಮ್ಮ ದೇಶದ ಬ್ರ್ಯಾಂಡ್ ನಮ್ಮ ದೇಶದ ಅಂದರೆ ನಮ್ಮ ಸೈನಿಕರಲ್ಲಿ ಒಬ್ರು ಆದಂತವರು ಆ ಅಂಗಡಿಯನ್ನು ಶುರು ಮಾಡ್ತಾರೆ ಆ ಬಟ್ಟೆ ವಸ್ತು ಆ ಬ್ರಾಂಡನ್ನ ಶುರು ಮಾಡ್ತಾರೆ ಅದರಿಂದಾಗಿ ನಾ ಅದಕ್ಕೆ ಜ್ವಾಯಿನ್ ಆಗ್ತೇನೆ ನಾಲ್ಕು ಐದು ತಿಂಗಳ ಕಾಲ ನಾನಲ್ಲಿ ಕೆಲಸ ಮಾಡ್ತೇನೆ ಸ್ವಲ್ಪ ದುಡ್ಡು ದುಡ್ಕೋತೇನೆ ಅದಾದ ನಂತರ ನಾನು ಮತ್ತೆ ಕಾಲೇಜಿಗೆ ಜಾಯಿನ್ ಆಗ್ತೇನೆ ಇದು ನನ್ನ ಉದ್ಯೋಗ ಮತ್ತು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಇದನ್ನ ತಿಳಿಸೋ ಅಂತದ್ದು ಎಂಥದ್ದು ಇಲ್ಲ ನೀವು ನಿಮ್ಮ ತಂದೆ ತಾಯಿ ಇಷ್ಟ ಪಡುವಂತಹ ಕೆಲ್ಸಗಳನ್ನ ಮಾಡಿ ಅವರು ಇಷ್ಟ ಪಡುವಂತಹ ಅವರು ನಮ್ಮ ಕೆಟ್ಟ ಕೆಟ್ಟದು ಮಾಡಲಿಕ್ಕೆ ಅವರು ಯಾವತ್ತೂ ಇಷ್ಟ ಪಡೋದಿಲ್ಲ ನಮ್ಮ ಒಳ್ಳೆಯದಕ್ಕೆ ಅವರು ಕೂಡ ಮಾಡೋದು ಅದೇ ರೀತಿ ಅವರಿಗೋಸ್ಕರ ನಾವು ಇರುವ ಅವ್ರು ಇಷ್ಟ ಪಟ್ಟಿದ್ದನ್ನು ನಾವು ಮಾಡುವ ಕಲಿಯುವ ನಮಗೆ ಗೊತ್ತಿರೋದನ್ನು ಇನ್ನೊಬ್ಬರಿಗೆ ಕಲಿಸುವ ಇದನ್ನು ಆದಷ್ಟು ನಾವು ಪಾಝೀಟಿವ್ ಆಗಿ ತಗೊಳ್ಳುವ ವಿದ್ಯಾಭ್ಯಾಸ ಮತ್ತು ನಮ್ಮ ಉದ್ಯೋಗದ ಬಗ್ಗೆ ಈ ರೀತಿ